ಹಲೋ ಹೇಳಿ ಹೌದು ಹೇಳಿ ಹೌದು

ಹೌದು ತುಂಬ ಹಳೆ ಹಳೆ ಕಾಲದ ದೇವಸ್ಥಾನ ಮತ್ತು ನದಿಯೂ ಇದೆ ಪಕ್ಕದಲ್ಲಿ ತುಂಗ ಭದ್ರಾ ನದಿ ಇದೆ ನಿಮಗೆ ಒಳ್ಳೆಯ ಎಂಟೇಟ್ಮಂಟ್ ಸಿಗುತ್ತೆ ಬಂದರೆ ಎಲ್ಲ ಅನುಕೂಲತೆಗಳನ್ನು ಇದ್ದಾವೆ ಸುತ್ತ ಇಲ್ಲೇ ದಾವಣಗೆರೆ ಸುತ್ತ ಮುತ್ತ ಅಂದರೆ ನಿಮಗೆ ಮತ್ತು ಚನ್ನಗಿರಿ ಅಂತ ಸಂತೆಬೆನ್ನೂರ್ ಅಂತ ಇದೆ ಅಲ್ಲಿ ಒಂದು ಪುಷ್ಕರಣಿ ಇದೆ ಅದೂ ತುಂಬ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಎಲ್ಲ ಎಲ್ಲ ವ್ಯವಸ್ಥೆಯೂ ಇದೆ ಇದು ದಾವಣಗೆರೆ ಮಧ್ಯ ಕರ್ನಾಟಕದಾಗಿದೆ ಅದರಿಂದ ನಿಮಗೆಲ್ಲ ವ್ಯವಸ್ಥೆಯೂ ಇರುತ್ತೆ ಊಟ ಊಟ ಒಳ್ಳೊಳ್ಳೆಯ ಚೆನ್ನಾಗಿ ಊಟ ಇರುತ್ತೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಸಿಗುತ್ತೆ ಆಮೇಲೆ ರೊಟ್ಟಿ ಮುದ್ದೆ ಆ ಥರ ಊಟ ಎಲ್ಲ ಇದೆ ಮತ್ತು ಒಳ್ಳೊಳ್ಳೆಯ ಎಲ್ಲ ಒಳ್ಳೊಳ್ಳೆಯ ಲಾಡ್ಜ್ ಇದ್ದಾವೆ ಅದು ಆದಮೇಲೆ ನಾವೂ ಅದ್ರ ಬಗ್ಗೆ ನಿಮಗ್ ಬಂದು ದೇವಸ್ಥಾನಕ್ ಬಂದರೆ ಆ ದೇವಸ್ಥಾನದ ವಿವರಣೆ ಎಲ್ಲ ಹೇಳ್ತೀವಿ ಅದು ಕಲ್ಲಿನಿಂದ ಮಾಡಿರೋದು ಪೂರ್ತಿ ದೇವಸ್ಥಾನ ಲಿಂಗೇಶ್ವರ ದೇವಸ್ಥಾನ ಮತ್ತು ತುಂಗ ಭದ್ರಾ ನದಿ ದಡದ ಮೇಲೆ ಇದೆ ನದಿ ದಂಡೆ ಮೇಲೆ ನಾವೇನು ಜಾಸ್ತಿ ಫೀಸ್ ಏನು ತಗೊಳಲ್ಲ ತುಂಬ ಕಡ್ಮೆ ಇರುತ್ತೆ ಫೀಸು ನಿಮಗ್ ಟ್ರಾವೆಲಿಂಗ್ದೇನು ಇರುತ್ತಲ್ಲ ಬಸ್ ಚಾರ್ಜ್ ನೀವು ಗಾಡಿ ತಗೊಬಂದ್ ನಾವು ಗಾಡಿಯಲ್ಲಿ ಕರ್ಕೊಂಡ್ ಹೋದರೆ ನಮ್ಮ ಗಾಡಿದು ಖರ್ಚ್ ಕೊಡ್ಬೇಕಾಗುತ್ತೆ

ಹೌದು ಅಷ್ಟು ಒಂದು ಅದ್ಕಿನ ಕಡ್ಮೇಯೆ ಆಗುತ್ತೆ ಆಮೇಲೆ ದಾವಣಗೆರೆ ಎಲ್ಲ ಅಷ್ಟೊಂದು ಏನು ಖರ್ಚ್ ಆಗೋಲ್ಲ ಅದು ನೋಡಿ ಬರಲಿಕ್ಕೇನೂ ಅದ್ರ ಬಗ್ಗೆ ಊಟದ ಮತ್ತೆ ಲಾಡ್ಜದು ಅದೆಲ್ಲ ನಿಮ್ದು ಖರ್ಚ್ ಇರುತ್ತೆ